ನಮಸ್ತೆ ನಾವು ನಮ್ಮ ಮನೆಯಲ್ಲಿ ಕಸ ಮತ್ತೆ ನೆಲ ಒರೆಸೋದು ಹೇಗೆ ಅಂತ ಅಂದ್ರೆ ಮೊದಲಿಗೆ ಈಗಿನ ಜನ್ರೇಶನಲ್ಲಿ ಟೈಲ್ಸ್ ಇರೋದು ಟೈಲ್ಸು ಮೊದಲಿಗೆ ಗಾರೆ ಗಾರೆ ನೆಲ ಅಂತ ಇತ್ತು ಅದರ ಹಿಂದೆ ಹಿಂದೆ ಸಗಣಿಯಿಂದ ಸಾರಿಸ್ತಾ ಇದ್ರು ಈಗ ಇರುವಂಥದ್ದು ಅಂದರೆ ಟೈಲ್ಸು ಆ ನೆಲ ಹೇಗೆ ಅಂತ ಅಂದ್ರೆ ನಾನು ಕೈಯ್ಯಲ್ಲೂ ಒರೆಸ್ತೀನಿ ಮತ್ತೆ ಕೋಲಿದೆ ಕೋಲಿನ ಸಹಾಯದಿಂದಲೂ ಒರೆಸ್ತೀನಿ ಬೇಗ ಆಗ್ಬೇಕಂತಂದ್ರೆ ಕೋಲಿಂದಲೂ ಒರೆಸ್ತೀನಿ ಸ್ವಲ್ಪ ಹಬ್ಬಗಳಂತ ಅಂದ್ರೆ ಸ್ ಇನ್ನೂ ಸ್ವಲ್ಪ ನೀಟಾಗಿರ್ಬೇಕಂತಂದ್ರೆ ಕೈಯ್ಯಲ್ಲೂ ಕೂಡ ಒರೆಸಿ ಎಲ್ಲ ಶುಚಿಯಾಗಿಡ್ತೀನಿ ಕಸ ಅಂತ ಅಂದ್ರೆ ಟೈಲ್ಸ್ ಆಗಿರೋದ್ರಿಂದ ಪ್ಲಾಸ್ಟಿಕ್ ಪೊರ್ಕೆಗಳಿದೆ ಈಗಿನ ಇದರಲ್ಲಿ ಅದ್ರಿಂದಲೂ ಗುಡಿಸಬಹುದು ಮತ್ತೇ ಆ ಇ ಇನ್ನೂ ಅಂತ ಅಂದ್ರೆ ಹಳ್ಳಿ ಕಡೆ ಸಿಗುತ್ತೆ ಸ್ವಲ್ಪ ಇನ್ನೊಂದು ಬೇರೆ ಥರ ಕಸ ಪೊರ್ಕೆ ಅಂತ ಹೇಳ್ತಾರೆ ಅದು ಸಿಗುತ್ತೆ ಅದು ಅಂದರೆ ಗಾರೆ ನೆಲ ಇದ್ದಾಗ ಅದನ್ನು ಬಳಸೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಆಮೇಲೆ ಸಗಣಿ ನೆಲ ಅಂತ ಅಂದ್ರೆ ಗಾರೆ ಇಲ್ಲ ಅಂತ ಅಂದ್ರೆ ಸಗಣಿಯಿಂದ ಸಾರಿಸ್ಬೋದು ನೆಲನಾ ಸಗ್ಣಿಲೀ ಅಂತ ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಹಸ್ವಿನ ಸಗ್ಣಿ ಸಿಗುತ್ತೆ ಅದು ತುಂಬ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಅದು ಮೊದಲಿಂದಲೂ ಅವರು ಅದನ್ನು ಬಳಸಿದರು ಅಂದರೆ ವಯಸ್ಸಾದವ್ರ್ಗೆ ಅದೇ ತುಂಬ ಇಷ್ಟ ಆಗಿದ್ ಕಾಲದಲ್ಲೆಲ್ಲ ಅದೇನೆ ಆ ವಾಸನೆಯಲ್ಲಿ ಕೂತ್ಕೊಂಡು ಆಗಿನ ಊಟ ತಿಂಡಿ ಮಾಡಿಕೊಂಡು ಇಷ್ಟು ವರ್ಷದ್ವರ್ಗೆ ಗಟ್ಟುಮುಟ್ಟಾಗಿದ್ದಾರೆ ಈಗಿನ ಈಗ ಅಂತ ಅಂದರೆ ಈಗ ಸ್ವಲ್ಪ ಕಡಿಮೆಯಾಗಿದೆ ಈಗ ಎಲ್ಲ ಗಾರೆ ನೆಲ ಆ ಥರ ಕೇಳ್ತಾರೆ ಸಗಣಿ ಅಂತಂದ್ರೆ ಹಸು ಹಸುವಿದ್ರೆ ಮನೆಯಲ್ಲಿ ತುಂಬ ಒಳ್ಳೆಯದು ನಮ್ಮನೆಯಲ್ಲೂ ಕೂಡ ಇದೆ ಹಸು ಅಂತ ಅಂದ್ರೆ ಅದು ಹಾಲು ಎಲ್ಲ ಕೊಡುತ್ತೆ ಹಸುವಿನಿಂದ ಯಾವುದೇ ರೀತಿ ವೇಸ್ಟ್ ಆಗೋ ಅಂಥ ವಸ್ತುಗಳು ಏನೂ ಇಲ್ಲ ಸಗಣಿಯಿಂದ ಗೊಬ್ಬರ ಆಗುತ್ತೆ ಗೊಬ್ಬರದಿಂದಲೂ ದುಡ್ಡು ಬರುತ್ತೆ ಸಗಣಿಯಿಂದ ಬೆಣ್ಣೆ ತಟ್ಬೋದು ಅದರಿಂದ ಒಲೆ ಉರಿಯೋದಕ್ಕೆ ಅದು ಒಲೆ ಉರಿ ಹಾಕೊಂಡೂ ಅದನ್ನ ನೀರು ಕಾಯಿಸಿಕೊಂಡು ಅದನ್ನ ನಮ್ಗೆ ಸ್ನಾನ ಮಾಡೋದಕ್ಕೂ ತುಂಬ ಒಳ್ಳೆದು ಅನುಕೂಲ ಆಗುತ್ತೆ ಮತ್ತು ನೆಲ ಒರೆಸೋದು ಅಂತ ಅಂದ್ರೇ ಫೆನೈಲು ಈಗ ಇದು ಅಂದರೆ ಫೆನೈಲ್ಗಳು ಲೈಝೋಲ್ ಆ ಥರ ಇದೆ ಅಲ್ಲಿ ಹಾಕ್ಕೊಂಡು ಮತ್ತೆ ಅಲ್ಲಿಗೆ ನಿರ್ಮಾ ಇಲ್ಲ ಶಾಂಪು ಶಾಂಪು ಹಾಕೊಂಡು ಒರ್ಸಿದ್ರು ತುಂಬ ಚೆನ್ನಾಗಿರುತ್ತೆ ನನ್ನ ಕೈಯ್ಯಲ್ಲಿ ಒಂದು ಶಾಂಪೂ ಮನೆಯಲ್ಲಿ ಅದು ಹಾಕೊಂಡೇನೆ ಒರೆಸೋದು ಒಂದು ಚಿಕ್ ಶಾಂಪು ಯಾವುದೇ ರೀತಿ ಆಗ್ಬೋದು ಒಂದು ಶಾಂಪು ಹಾಕೊಂಡು ಒರ್ಸಿದ್ರೆ ತುಂಬ ಚೆನ್ನಾಗಿ ನೆಲ ಚೆನ್ನಾಗಿ ಕಾಣುತ್ತೆ ಮತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಇಲ್ಲ ಎಲ್ಲರೂ ಇದ್ದಾಗ ಮೂರರಿಂದ ಒಂದು ನಾಲ್ಕು ಸಾರಿಯಾದರೂ ಕಸ ಗುಡಿಸ್ಕೊಂಡು ಮನೆ ಯಾವಾಗ್ಲೂ ನೀಟಾಗಿ ಇಟ್ಕೊಂಡಿರ್ತೀನಿ ಮತ್ತು ಅಡುಗೆ ಮನೆ ಕೂಡ ತುಂಬ ಶುದ್ಧವಾಗಿ ಇಟ್ಕೊಂಡಿರ್ತೀನಿ ಹಸು ಸಗಣಿ ಅಂತ ಅಂದ್ರೆ ಹಸು ಸಗಣಿ ನೀರು ಕಾಯೋದಕ್ಕೆ ಮತ್ತು ಅದರ ಗೋಮೂತ್ರ ಅದನ್ನ ಕುಡಿದ್ರೂ ಒಳ್ಳೆಯದು ಆಮೇಲೆ ನಮ್ಮ ಮನೆಯಲ್ಲಿ ಗೋಮಾತೆ ಅಂತ ಒಂದು ಬಂದು ನಿಂತರೆ ಅಲ್ಲಿಗೆ ಅದಕ್ಕೆ ಒಂದು ಮೋ ಒಂದು ಬಟ್ಟಲಲ್ಲಿ ಸ್ವಲ್ಪ ಅಕ್ಕಿ ಅರ್ಶಿನ ಅದಕ್ಕೆ ಅರಶಿನ ಕುಂಕುಮ ಹಾಕಿ ಗಂಧದ ಕಡ್ಡಿ ಹಚ್ಚಿ ಅದಕ್ಕೆ ಏನಾದರೂ ತಿನ್ನೋದಕ್ಕೆ ಏನಾದರೂ ಬಾಳೆಹಣ್ಣು ಇಲ್ಲಾ ಏನಾದರೂ ಸಹ ಅದಕ್ಕೆ ತಿನ್ನೋದಕ್ಕೆ ಏನಾದರೂ ಕೊಟ್ಟು ಅದನ್ನ ಪೂಜೆ ಮಾಡಿ ಕಳಿಸ್ತೇನೆ ನಮ್ಮ ಮನೆಯಲ್ಲಿ ಹಸೂ ಇರೋದ್ರಿಂದ ಅದಕ್ಕೆ ಹಬ್ಬಗಳಲ್ಲಿ ಜಾಸ್ತಿ ಯಾವಾಗೆಂದ್ರೆ ಸಕ್ರಾಂತಿ ಹಬ್ಬಗಳಲ್ಲಿ ಅದಕ್ಕೆ ಪೂಜೆ ಮಾಡ್ತಾರೆ ನಾವೂ ನಮ್ಮನೆಯಲ್ಲಿ ಅಂತ ಅಂದ್ರೆ ಮಾಮೂಲಿ ಪೂಜೆ ಮಾಡ್ತಾನೆ ಇರ್ತೀವಿ ಸಂಕ್ರಾಂತಿ ಹಬ್ಬಕ್ಕೆಂದ್ರೆ ಅದಕ್ಕೆ ಪೂಜೆ ಮಾಡಿ ಕಿಚ್ಚು ಹಾಯಿಸ್ತಾರೆ ಹಸುಗಳಿಗೆ ಕಿಚ್ಚು ಹಾಯಿಸೋದು ಅಂದರೆ ಒಂದು ಬೆಂಕಿ ಹಾಕಿ ಅದನ್ನು ಸ್ವಲ್ಪ ಆ ಹಾ ಎಗ್ರಿಸ್ತಾರೆ ಬೆಂಕಿಯಿಂದ ಹಾರಿಸ್ತಾರೆ ಅದನ್ನು ಕಿಚ್ಚು ಹಾಯಿಸೋದು ಅಂತ ಹೇಳ್ತಾರೆ ಮತ್ತು ನಮ್ಮ ಮನೆಯಲ್ಲಿ ಯಾವಾಗ್ಲು ನೀಟಾಗಿರೋದು ನನಗೆ ತುಂಬ ಇಷ್ಟ ಮಕ್ಳು ಅಂದರೆ ಯಾವಾಗಲೂ ಅವರು ಬರೆಯೋದಂತೆ ಅದು ಇದು ಆಟ ಸಾಮಾನುಗಳು ಇಟ್ಕೊಂಡು ಮನೆ ಸ್ವಲ್ಪ ಗಲೀಜು ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ ಇದ್ದಾಗ ಈಗ ಅಂತ ಅಂದ್ರೆ ನಾನು ಹೊರಗಡೆ ಇರೋದರಿಂದ ಮಕ್ಕಳು ಸ್ಕೂಲ್ಗೆ ಹೋಗೋದರಿಂದ ಮನೆ ಸ್ವಲ್ಪ ನೀಟಾಗಿ ಇರುತ್ತೆ ಅಂದರೆ ಸಂಡೆ ಟೈಮು ಭಾನುವಾರದ ರಜಾ ದಿನಗಳಲ್ಲಿ ಬೇಸಿಗೆ ರಜಾ ದಸರಾ ರಜಾ ಆ ಟೈಮ್ಗಳಲ್ಲಿ ಮನೆಯಲ್ಲಿ ಇದ್ದಾಗ ಯಾವಾಗ್ಲೂ ಗಲೀಜು ಮಾಡ್ತಾನೆ ಇರ್ತಾರೆ ಮತ್ತೆ ಅದನ್ನು ಒರೆಸೋದು ಗುಡಿಸೋದು ಅದೇ ಆಗೋಗುತ್ತೆ ಈಗ ಅಂದರೆ ಟೈಲ್ಸ್ ಅಲ್ವ ಈಗ ಟೈಲ್ಸ್ ಅಂದರೆ ಸ್ವಲ್ಪ ಹೇಗೋ ಇದು ಇದು ಮಾಡಿಕೊಂಡು ಒರೆಸ್ಕೊಂಡು ಸ್ವಲ್ಪ ಬಟ್ಟೆಯಲ್ಲೇ ಸೀಡ್ಕೊಂಡ್ರು ಆಗೋಗ್ಬಿಡುತ್ತೆ ಗಣಪ ಈಗ ಸಗ್ಣೀಲೀ ಗಣಪತಿಯೂ ಮಾಡ್ತಾರೆ ಬೇರೆ ಕಡೆ ಎಲ್ಲ ಇಷ್ಟಾರ್ಥ ಸಿದ್ಧಿಗಾಗಿ ಗಣಪ ಮಾಡಿಕೊಂಡು ವಿಶೇಷ ರೀತಿಲಿ ಅದಕ್ಕೆ ಕಡಲೆ ಕಾಳನ್ನ ಮಾಲೆ ಹಾಕ್ತಾರೆ ಗಣಪತಿ ಸಗಣಿಯಿಂದಾ ಸಾರ್ಸಿ ಒಂದು ಸ್ವಲ್ಪ ರೌಂಡಾಗಿ ಮಾಡಿಕೊಂಡು ಅಲ್ಲಿಗೆ ರಂಗೋಲಿ ಬಿಟ್ಟು ಅಲ್ಲಿಗೆ ಸ್ವಲ್ಪ ಗಣಪತಿನೂ ಆ ಸಗಣಿಯಿಂದಲೇ ಮಾಡಿಕೊಂಡು ನಮ್ಗೆ ನಮಗೆ ಆಗೊ ಏನು ತೊಂದರೆ ಇದೆ ಏನಿದೆ ಅದನ್ನು ಇಷ್ಟಾರ್ಥ ಅಂತ ಇದು ಮಾಡಿಕೊಂಡು ಗಣಪತಿ ಮಾಡಿ ಅಲ್ಲಿಗೆ ಅರಶಿನ ಕುಂಕುಮ ಇಟ್ಟು ಅಲ್ಲಿಗೆ ಗರಿಕೆ ಪತ್ರೆ ಇಟ್ಟು ಮಾಡ್ತಾರೆ ಈಗ ಮದುವೆ ಮನೆಗಳಲ್ಲೂ ಸಗಣಿನೆ ಯೂಸ್ ಮಾಡ್ತಾರೆ ಸಗಣಿ ಅಂತ ಅಂದ್ರೆ ಮಕ್ಕ ಏನು ಮ ವಧು ಮತ್ತು ವರರಿಗೆ ಅರಶಿನ ಶಾಸ್ತ್ರ ಅಂತ ಮಾಡಿದಾಗ ಒಂದು ಹಸೆಮಣೆ ಅಂತ ಇಡ್ತಾರೆ ಹಸೆಮಣೆಗೂ ಕೂಡ ಆ ಸಗಣಿನಾ ಎತ್ತ್ಕೊಂಡು ತಗೊಂಡು ಅಲ್ಲಿಗೆ ಒಂದು ಗರಿಕೆ ಪತ್ರೆ ಹಾಕಿ ಅಲ್ಲಿಗೆ ಅರಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಹಸೆಮಣೆಗೆ ಇಟ್ಟು ಪೂಜೆ ಮಾಡ್ತಾರೆ ಅಲ್ಲಿಗೆ ವಧು ವರರನ್ನು ಏ ಕೂರಿಸಿ ಅಲ್ಲಿ ವಾ ಶಾಸ್ತ್ರಗಳನ್ನ ಮಾಡ್ತಾರೆ ಆಮೇಲೆ

ಹಾಲು ಹಾಲು ಕೊಡುತ್ತೆ ಅದನ್ನು ನಾವು ಕುಡಿಬೊದು ಅದನ್ನು ಡೈರಿಗೂ ಹಾಕ್ಬೋದು ಮನೆಯಲ್ಲಿ ವಯಸ್ಸಾದವರು ಇದ್ದರೆ ಅವ್ರಿಗೆ ಹಾಲು ಕಾಯಿಸ್ಕೊಳ್ಬೋದು ಮಕ್ಳಿಗೂ ಕಾಯಿಸ್ಕೊಡ್ಬೋದು ಹಸುವಿಂದ ಟೀ ಮಾಡ್ಕೊಡಬಹುದು ಅವ್ರಿಗೆ ಹಾಲಿನಿಂದ ಹಸು ಹಾಲಿನಿಂದ ಟೀ ಚಹಾ ಕಾಫಿ ಎಲ್ಲನೂ ಮಾಡ್ಕೊಳ್ಬೋದು ಮತ್ತು ಹಸು ಸಗಣಿಯಿಂದ ಹಸು ಹಸುವಿಂದ ಅದರ ಚರ್ಮ ಮತ್ತು ಅದರ ಮಾಂಸಗಳು ತಿನ್ನೋರು ಸಹ ಇರ್ತಾರೆ ಹಸುವಿನಲ್ಲಿ ಅದರ ಮೂಳೆ ಅದೇ ಏನಾಗುತ್ತೆ ಅಂದರೆ ಬೇರೆ ಹೊರ ದೇಶಕ್ಕೆ ಹೋಗಿ ಆ ಮೂಳೆ ಪುಡೀನ ಮಾಡಿ ಅದನ್ನು ಸಕ್ರೆಗೆ ಹಾಕ್ತಾರಂತ ಕೇಳ್ಪಟ್ಟಿದ್ದೀನಿ ಸಕ್ಕರೆಗೆ ಹಾಕಿದಾಗ ಅದೂ ಬಿಳಿ ಕಲರ್ ಆಗುತ್ತಂತೆ ಸಕ್ರೆಗೆ ಹಾಕಿದ್ರೆ ಅದು ಹೇಗೆ ಏನು ಅಂತ ನನ್ಗೆ ಗೊತ್ತಿಲ್ಲ ಆಮೇಲೆ ಅದ್ರ ಚರ್ಮದಿಂದ ಚಪ್ಪಲಿ ಮಾಡ್ತಾರೆ ಹಸು ಚರ್ಮದಿಂದ ಚಪ್ಪಲಿ ಮತ್ತು ಬ್ಯಾಗ್ಗಳು ಬೆಲ್ಟು ಮತ್ತು ಪರ್ಸ್ಗಳು ಮಾಡ್ತಾರೆ ಮತ್ತು ಬಾಚಣಿಗೆಯೂ ಕೂಡ ಮಾಡ್ತಾರೆ ಅಂತ ಕೇಳಿದ್ದೀನಿ ಮತ್ತು ಅದನ್ನು ಅದರ ಮಾಂಸದಿಂದ ಬಾಣಂತಿಯರೂ ಅದೆಲ್ಲ ತಿಂದರೆ ಮತ್ತು ಜಿಮ್ ಮಾಡೋವ್ರು ಜಿಮ್ ಮಾಡೋರು ಅದರ ಸೂಪು ಕಾಲಲು ಸೂಪಂತ ಕುಡಿತಾರೆ ಅದೆಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ಆಮೇಲೆ ಅದು ಹಸುವಿಂದ ಮತ್ತು ತೆಂಗಿನ ಮರದಿಂದ ಯಾವುದೇ ರೀತಿ ವೇಸ್ಟ್ ಆಗೋ ಅಂಥ ಪದಾರ್ಥಗಳು ಯಾವುದೂ ಇಲ್ಲ ಹಸು ಮತ್ತು ಹಸು ಅಂದರೆ ಗೋಮಾತೆ ಅಂತ ಹೇಳ್ತೀವಿ ಗೋಮಾತೆ ಅಂದರೆ ನಮ್ಮ ದೇವರಿಗಿಂತಲೂ ಹೆಚ್ಚು ದೇವರು ಹೆಚ್ಚು ಮತ್ತೆ ಗೋಮಾತೆಯೂ ಹೆಚ್ಚು ಅದನ್ನು ಸಾಕಿದವ್ರು ಮನೆಯಲ್ಲಿ ಯಾರೂ ಕೂಡ ಇದಾಗಲ್ಲ ತುಂಬ ಎತ್ತರಕ್ಕೆ ಬೆಳಿತಾರೆ ಹೊರ್ತು ಯಾರೂ ಲಾಸ್ ಮಾತ್ರ ಆಗೋದಿಲ್ಲ ಮತ್ತು ನಮ್ಮ ಮನೇಲಿ ಹಸುವಿದೆ ಹಸುನಾ ಬೆಳಗ್ಗೆ ಅದಕ್ಕೆ ಏನೇನು ಕೊಡ್ತೀವೆಂದ್ರೆ ಹಿಂಡಿ ಬೂಸ ನೀರು ಮತ್ತೆ ಮನೆಯಲ್ಲಿ ಗಂಜಿ ಅನ್ನ ಆ ಥರ ಎಲ್ಲ ಇದ್ದರೂನು ಕೊಡ್ತೀವಿ ಅದಕ್ಕೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಟೈಮೂ ನೀರು ಕುಡಿಯುತ್ತೆ ಜಾಸ್ತಿ ನೀರು ಕುಡ್ದಾಗ ಮತ್ತು ಮಧ್ಯಾಹ್ನ ಟೈಮೂ ಹುಲ್ಲು ಆ ಥರಯೆಲ್ಲ ಹಾಕ್ತೀವಿ ಅದು ಚೆನ್ನಾಗಿ ತಿಂತದೆ ಮತ್ತು ಅದೂ ಆಹಾರ ಕೆಟ್ಟಾಗ ಅದಕ್ಕೆ ಆಸ್ಪತ್ರೆಗೂ ಕರ್ಕೊಂಡೋಗಿ ತೋರಿಸ್ತೀವಿ ಆಮೇಲೆ ಹಸು ಸಗಣಿಯಿಂದ ಬೆರಣಿ ಮಾಡ್ತೀವಿ ಬೆರಣಿಯಿಂದ ನೀರು ಕಾಯೋದಕ್ಕೆ ಅನುಕೂಲ ಆಗುತ್ತೆ ಅದರಿಂದ ನೀರು ಕಾಯಿಸಿಕೊಂಡು ಇದು ಮಾಡಿ ಸ್ನಾನ ಮಾಡಬಹುದು ಮತ್ತೆ ನೆಲ ಸಾರ್ಸ್ದಗಾ ಅದ್ರ ಅಲ್ಲಿಗೆ ಸ್ವಲ್ಪ ಗೋಮೂತ್ರ ಹಾಕಿ ಸಗಣಿ ಹಾಕಿ ಕಲಸಿ ನೆಲಕ್ಕೆ ಸಾರಿಸೋದ್ರಿಂದ ನೆಲ ತುಂಬನೇ ಚೆನ್ನಾಗಿರುತ್ತೇ ಮತ್ತು ಅದರಿಂದ ತುಂಬ ಉಪಯೋಗಗಳಾಗುತ್ತೆ ರೋಗ ರುಜಿನಗಳು ಯಾವುದು ಬರೋದಿಲ್ಲ ಆಗಿನ ಕಾಲದಲ್ಲಿ ಅದನ್ನೆ ಮಾಡ್ತಾ ಅದೇ ನೆಲದಲ್ಲಿ ಸಾರ್ಸ್ಕೊಂಡು ಇರ್ತಾಯಿದ್ದರು ಸಗಣಿಯಿಂದ ತುಂಬನೇ ಉಪಯೋಗ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನೆಲ ಒರೆಸೋದು ಮತ್ತು ಕಸ ಗುಡಿಸೋದು ಅಂತ ಅಂದ್ರೆ ಈಗಿನ ಜನ್ರೇಷನಲ್ಲಿ ಬೇರೆ ಬೇರೆ ರೀತಿ ಬಂದಿದೆ ಒಂದೂ ಗಾ ನೆಲ ಗುಡಿಸೋದಕ್ಕುನೂ ಮಿಷೀನ್ಗಳು ಬಂದಿದೆ ಮತ್ತು ಕಸ ಗುಡಿಸೋದಕ್ಕುನು ಮಿಷೀನ್ಗಳು ಬಂದಿದೆ ನೆಲ ಒರೆಸೋದು ಅಂತ ಅಂದರೆ ಒಂದು ಮಿಷೀನ್ಗೆ ಹಾಕಿ ಒಂದು ಸೈಡ್ ಅದೇ ಹಿಂಡುತ್ತೆ ಇನ್ನೊಂದು ಸೈಡ್ ಅದೇ ನೀರು ಹಾಕಿ ಕೊಡುತ್ತೆ ಅದನ್ನು ನಾವೂ ಸ್ವಲ್ಪ ಮಿಷೀನ್ಗಳ್ಗೆ ಹಾಕಿದ ತಕ್ಷಣನೇ ಅದು ಹಿಂಡಿಕೊಡುತ್ತೆ ಸ್ವಲ್ಪ ಹಿಡಿಕೊಂಡ್ರೆ ಸಾಕು ಅದೇ ಒರೆಸ್ಕೊಂಡು ಬರುತ್ತೆ ಈಗಿನ ಇದರಲ್ಲಿ ಈಗಿನ ಜನರೇಷನಲ್ಲಿ ಅದೇ ತುಂಬ ಜಾಸ್ತಿ ಆಗಿರೋದರಿಂದ ಬಗ್ಗಿ ಒರೆಸೋದು ಸ್ವಲ್ಪ ಜನಗಳಿಗೆ ಕಡಿಮೆ ಆಗಿದೆ ಒಬ್ಬರಿಗೆ ಸ್ವಲ್ಪ ಅಂದರೆ ಅನಾರೋಗ್ಯ ಇರೋರಿಗೆ ಅದು ಅನುಕೂಲ ಆಗಿದೆ ವಯ್ಸಾದವ್ರ್ಗೆ ಅನುಕೂಲ ಆಗುತ್ತೆ ಅಂದರೆ ಅದೂ ಸ್ವಲ್ಪ ಬಗ್ಗಿ ಒರೆಸೋದ್ರಿಂದಲೂ ನಮಗೂ ಸ್ವಲ್ಪ ಆರೋಗ್ಯ ಎಲ್ಲ